ಆಯುರ್ವೇದ ಕೂಡ ತುಂಬ ಹಳೇಯ ಪುರಾತನ ಕಾಲದಿಂದ ಒಂದು ನಡೆಸಿಕೊಂಡು ಮತ್ತು ಕೊಡುತ್ತ ಬಂದಿರೋ ಚಿಕಿತ್ಸೆ ಅದು ಜನರಿಗೆ ಅಂತ ಹೇಳ್ಬೋದು ಮತ್ತು ಇದು ಕೂಡ ಈ ಆಯುರ್ವೇದಿಕ್ಕು ಮತ್ತು ಓಮ್ಯೋಪತಿ ಇವೆಲ್ಲ ಯಾವ ರೀತಿ ಚಿಕಿತ್ಸೆ ಕೊಡ್ತಾರೆ ಅಂದರೆ ಆರೋಗ್ಯಕ್ಕೆ ಈ ಆಯುರ್ವೇದಿಕ್ನ ಗಿಡಮೂಲಿಕೆ ಮತ್ತು ಬೇರುಗಳು ಈ ರೀತಿ ಗಿಡಗಳ ಅಂಶದಿಂದ ತಯಾರು ಮಾಡ್ತಾರೆ ಔಷ್ದಿಗಳ್ನ ಇದು ದೇಹಕ್ಕೆ ತುಂಬ ಒಳ್ಳೇದು ಮತ್ತು ಸೈಡ್ ಎಫೆಕ್ಟಿರಲ್ಲ ಅಂತ ಹೇಳ್ತಾರೆ ಆದರೆ ಇವಾಗ ನಮಗೆ ಇದನ್ನ ಎಮರ್ಜೆನ್ಸಿ ಟೈಮಲ್ಲಿ ಕೊಡಕ್ಕಾಗಲ್ಲ ಇದೇನಿದ್ರು ಅಂದರೆ ಸ್ಲೋ ಪ್ರೋಸೆಸ್ ಇವಾಗ ಬಿ ಪಿ ಶುಗರು ಇವಾಗ ನಿಮಗೆ ಸ್ಟಾರ್ಟಿಂಗ್ ಇನ್ಶಿಯಲ್ ಸ್ಟೇಜಲ್ಲಿದ್ದಾಗ ಇಂಥ ಟ್ರೀಟ್ಮೆಂಟ್ಗಳ್ ತಗೊಂಡ್ರೆ ಬೇಗ ಕಡಿಮೆ ಆಗುತ್ತೆ ಮತ್ತು ಸ್ಲೋ ಪ್ರೋಸೆಸ್ಸಿರುತ್ತೆ ಬೇಗ ಕಡಿಮೆ ಆಗುತ್ತೆ ಅಂದರೆ ಹಾರ್ಟ್ ಬೇಗ ನಾವು ತೊಗೊಂಡಾಗ ಈ ಥರ ರೆಮಿಡಿಸ್ಗಳ್ನ ವಾಸಿ ಆಗೋಕ್ಕೆ ಒಂದು ಕಾರಣ ಅಂತೇಳ್ಬೋದು ಆದರೆ ನಿಮಗೆ ಕಾಲು ಮುರಿದೋದಾಗ ಇಲ್ಲ ಸಡನ್ನಾಗಿ ಯಾವುದೇ ರೀತಿ ತೊಂದರೆಗಳಾದಾಗ ಬ್ರೀತಿಂಗ್ ಪ್ರಾಬ್ಲಮ್ಮು ಹಾಂ ಆಂತ ಟೈಮ್ಗಳಲ್ಲೆಲ್ಲ ನಾವು ಆಯುರ್ವೇದಿಕ್ಕಿಗೋಗ್ಬಾರ್ದು ಅಂತ ಟೈಮಲ್ಲೆಲ್ಲ ನಾವು ಹತ್ತಿರ ಹಾಸ್ಪೆಟ್ಲ್ಗುಳುಗೋಗಿ ನಾವು ಟ್ರೀಟ್ಮೆಂಟ್ ತಗೊಬೇಕು ಯಾಕೆಂದರೆ ಆಸ್ಪತ್ರೆಗಳ್ ಆವಾಗಲೆ ನಾವು ನಾವು ಎಚ್ಚೆತ್ಕೊಂಡು ನಾವು ಹಾಸ್ಪೆಟ್ಲ್ಗ್ ತೋರಿಸ್ದಾಗ ವಾಸಿ ಆಗೋಕ್ ಕಾರಣ ಇರುತ್ತೆ ಆಯುರ್ವೇದಿಕ್ಕು ಇಂಥ ಈ ಟೈಮ್ಗಳಲ್ಲಿ ನಾವು ಜನ್ಗಳು ಹೋಗ್ಬಾರ್ದು ನಾವು ಜನ್ಗಳು ಆಯುರ್ವೇದಿಕ್ಕಿಗೆ ಯಾವ್ತರ ಹೋಗ್ಬೇಕು ಅಂದರೆ ಇವಾಗ ನಿಮ್ಮ ಸಧ್ಯಕ್ಕೆ ನಿಮ್ಮ ಆರೋಗ್ಯಕ್ಕೇನಾರ ತ್ ಲೈಟಾಗಿ ತೊಂದರೆ ಆಗಿದ್ರೆ ಇಲ್ಲ ಇವಾಗ ಏರ್ ಫಾಲು ಇಲ್ಲ ಬಾಡಿ ಪೈನು ಇಂಥವ್ಕೆಲ್ಲ ನೀವು ಆಯುರ್ವೇದಿಕ್ಕಿಗೆ ಹೋದ್ರೆ ವಾಸಿ ಮಾಡ್ಕೊಬೋದು ಆದರೆ ನಿಮಗೆ ತುಂಬ ಸೀರಿಯಸ್ ಪ್ರಾಬ್ಲಮ್ಗಳಾದಾಗ ನೀವು ಸಡನ್ನಾಗಿ ಆಸ್ಪತ್ರೆಗೆ ಭೇಟಿ ನೀಡಬೇಕು ಯಾಕಂದರೆ ನಿಮಗೆ ಎಲ್ತು ಮತ್ತು ಇದೆಲ್ಲ ಒಂಥರ ಒಂದು ಗೋಲ್ಡನ್ ಇದು ಅಪಾರ್ಚುನಿಟಿ ಅಂತ ಹೇಳ್ಬೇಕು ಯಾಕಂದರೆ ಇವಾಗ ನಿಮಗೇನಾರ ತೊಂದರೆ ಆದಾಗ ಇಷ್ಟು ಟೈಮಂತ ಇರುತ್ತೆ ಆ ಟೈಮಲ್ಲಿ ನೀವಾದಷ್ಟು ನೀವು ಎಮರ್ಜೆನ್ಸಿ ಹಾಸ್ಪೆಟ್ಲಿಗೆ ಹೋಗಿ ನೀವು ತೋರಿಸ್ಕೊಂಡ್ ಚಿಕಿತ್ಸೆ ತಗೊಂಡಾಗ ನಿಮ್ಗೆ ವಾಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ನೀವು ಬೇರೆ ರೀತಿ ನೀವು ಓಮ್ ರೆಮಿಡೀಸು ಇಲ್ಲ ಆಯುರ್ವೇದಿಕ್ಕು ಈ ರೀತಿ ತಗೋಳಕ್ಕೋದ್ರೆ ಆವಾಗ ನಿಮಗೆ ತೊಂದರೆ ಆಗೋ ಚಾನ್ಸಸ್ಸಿರುತ್ತೆ ಆದ್ರಿಂದ ಜನ್ಗಳು ಎಚ್ಚೆತ್ಕೊಬೇಕು ಈ ಆಯುರ್ವೇದಿಕ್ಕಿಗೆ ಯಾವ ರೀತಿ ತೊಂದರೆ ಆದಾಗ ಆಯುರ್ವೇದಿಕ್ಕಿಗೋಗಬೇಕು ಇಲ್ಲ ಸೀರಿಯಸ್ ಪ್ರಾಬ್ಲಮ್ಗಳಾದಾಗ ಯಾ ನಾವು ಯಾವಾಗ ಹಾಸ್ಪೆಟ್ಲಿಗೆ ಹೋಗ್ಬೇಕನ್ನೋದು ಜನ್ಗಳಿಗೆ ತಿಳಿದಿರಬೇಕು ಮತ್ತು ನಾವು ಕೂಡ ಅಷ್ಟೇ ಯಾವ್ದಾರ ಸೀರಿಯಸ್ ಪ್ರಾಬ್ಲಮ್ಗಳೆಲ್ಲ ಆದಾಗ ನಾವು ಇವಾಗ ಇವಾಗ ಸಡನ್ನಾಗಿ ನಿಮಗೆ ಕೈಯೋ ಕಾಲೋ ಮುರಿದೋಗುತ್ತೆ ಈ ಟೈಮ್ಗಳಲ್ಲೆಲ್ಲ ನೀವು ಹಾಸ್ಪೆಟ್ಲಿಗೆ ಹೋಗಿ ಚಿಕಿತ್ಸೆ ಪಡ್ಕೊಬೇಕು ನೀವು ಅದನ್ನು ಬಿಟ್ಟು ಆಯುರ್ವೇದಿಕ್ಕು ಅದು ಇದು ಅಂತೆಲ್ಲ ಹೋದಾಗ ನಿಮಗೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಿನಿ ಆದಷ್ಟು ಜನ್ಗಳಿಗೆ ತಿಳಿದಿರ್ಬೇಕು ಯಾವತ್ತಿದ್ರು ಯಾವ ಟ್ರೀಟ್ಮೆಂಟ್ ಯಾವುದಕ್ಕೆ ಒಳ್ಳೇದು ಅಂತ ತಿಳಿದಿರ್ಬೇಕು